ನಾನೊಂದು ಅಮೆಝಾನ್ನಿಂದ ಒಂದು ಸ್ಯಾಮ್ಸಂಗ್ ಮೊಬೈಲ್ ಬುಕ್ ಮಾಡಿ ತೆಗದ್ಕೊಂಡಿದ್ದೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು ಸ್ಯಾಮ್ಸಂಗ್ ತುಂಬ ಚೆನ್ನಾಗಿದೆ ಎಂದು ಹೇಳಿ ಹೇಳಿದ್ರು ಆದರೆ ಆವಾಗ ಮೊಬೈಲ್ ಬಣ್ಣ ಕಪ್ಪು ಬಣ್ಣದಾಗಿತ್ತು ನನಗೆ ಅದು ಅಷ್ಟು ಇಷ್ಟವಾಗಲಿಲ್ಲ ನಾನು ಬಿಳಿ ಬಣ್ಣದ ಮೊಬೈಲನ್ನು ತೊಗೊಂಡೆ ನನ್ನ ಫ್ರೆಂಡ್ಸ್ ಎಲ್ಲ ಎ ಹದಿನೆಂಟು ಸಾವಿರಕ್ಕೆ ತಗೊಂಡಿದ್ರು ಅವರಿಗೆ ಆವಾಗ ಆಫರ್ ಇರ್ಲಿಲ್ಲ ನಾನು ತೊಗೊಳ್ಳೋವಾಗ ಆಫರ್ ಇತ್ತು ನನಗೆ ಅದು ಹದಿಮೂರು ಸಾವಿರಕ್ಕೆ ಮೊಬೈಲ್ ಸಿಕ್ಕಿತ್ತು ಅದರ ಬ್ಯಾಟ್ರಿ ಎಲ್ಲ ಚೆನ್ನಾಗಿತ್ತು ಬ್ಯಾಟ್ರಿ ಮೂರು ನಾಲ್ಕು ದಿನಗಳ ವರ್ ದಿನಗಳವರೆಗೆ ನನಗೆ ಅದರ ಬ್ಯಾಟ್ರಿ ಬ್ಯಾಕ್ ಅಪ್ ಬರ್ತಾಯಿತ್ತು ಮತ್ತೆ ಕ್ಯಾಮರಾ ತುಂಬ ಚೆನ್ನಾಗಿದೆ ನನ್ನ ಕುಟುಂಬ ಮತ್ತು ಮಕ್ಕಳೆಲ್ಲ ಅದರಲ್ಲಿ ಫೋಟೋಸ್ ಸೆಲ್ಫಿಸ್ ಎಲ್ಲ ತೆಗಿತಾಯಿದ್ರು ಅದರ ಫೋಟೋಸು ಮತ್ತು ಇತರೆ ಎ ಕ್ವಾಲಿಟಿಸು ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿರತ್ತೆ ಚೆನ್ನಾಗಿದೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮತ್ತು ಮಕ್ಕಳು ಇಡೀ ದಿನ ಅದರಲ್ಲಿ ಗೇಮ್ಸ್ ಆಡ್ತಲೇಯಿರ್ತಾರೆ ಆದರೂ ಸಹ ಮೊಬೈಲ್ ಅಷ್ಟು ಬಿಜಿ ಬಿಸಿ ಆಗಿರುವುದಿಲ್ಲ